ನಮಸ್ಕಾರ ರಿ ಸರ ನಾವು ಕಸ್ಟಮರ್ ಸರ ಇದು ಯಾವುದು ರಾಮಣ್ಣ ಸೇಲ್ಸ್ ಅಂಗಡಿ ಅಂತಂದು ಐತಲ್ಲ ಅದು ನಿಮ್ದೇ ಏನು ರೀ ಸರ ಹಾಂ ಸರ ಅದೆ ರೀ ನಾನೇ ಕಸ್ಟಮರೆ ಸರ ನಮಗೆ ಒಟ್ಟು ಜೀನ್ಸ್ ಪ್ಯಾಂಟು ಎರಡು ಟಿ ಶರ್ಟು ಅವು ಏನು ಬೇಕಾಗಿದ್ವು ಸರ ಅದೆ ರೀ ರೇಟಿಂದು ನೋಡಿರಿ ಒಟ್ಟು ಎಲ್ಲ ಈಗ ಹುಡುಗರು ನಮ್ಮ ಊರ್ದೆಲ್ಲ ತೋಂದ್ರು ಈಗ ಎಲ್ಲ ಅಲ್ಲೇ ತೋಂದ್ರು ರೀ ಎಲ್ಲ ಹೌದೇನ್ ರೀ ಎಲ್ಲ ಕ್ವಾಲ್ಟಿ ಅವು ಎಲ್ಲ ಹೆಂಗೆ ಚಲೋ ಅದಾವ ಅಂತ ಹೇಳ ರೀ ಒಟ್ಟು ನಮ್ಮ ಹುಡ್ಗ್ರ್ ಎಲ್ಲ ನೋಡೀವಿ ರೀ ನಾವು ಅಲ್ಲೇ ತೊಗ್ಬೇಕು ಮಾಡೀವಿ ರೀ ಈಗ ಹೌದು ರೀ ಎಷ್ಟು ರೀ ರಿಯಾಯಿತಿ ಅಂದ್ರೆ ಹ್ಯಾಂಗೆ ಕೊಡ್ತೀರಿ ನೀವು ಒಟ್ಟು ನಾವು ಹ್ಯಾಂಗೆ ಬಟ್ಟೆ ಖರೀದಿ ಮಾಡಿರ್ತಿವಿ ಹಂಗೆ ಕೊಡ್ತಾರೇನು ಸರ್ ಹೌದೇನು ರಿ ಸರ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಎಷ್ಟರ ಮಟ್ಟ ತೆಗ್ದಿತ್ತು ಸರ್ ಇವತ್ತದು ನಾಳೆ ಬಂದಿರಿಲ್ಲ ಅಂಗಡಿ ಅದ ಹೌದೇನು ರೀ ಅಂಗ್ನೇ ಎಷ್ಟು ಗಂಟೆ ಮಟ ತೆಗ್ದೈತೆ ಐತೆ ರೀ ಸರ್ ಇವತ್ತದು ರಾತ್ರಿ ಹತ್ತಕೇನು ರೀ ಸರ ಹ್ಞೂ ಹ್ಞೂ ಹ್ಞೂ ಒಂದು ಸ್ವಲ್ಪ ಯ ಅಡ್ರಸ್ ಹೇಳಿದ್ರಿ ಎಲ್ಲಿತ್ರಿ ಅಂತ ಬಂದು ಬಿಡ್ತೀನಿ ರೀ ಸರ್ ನಾನೀಗ ಗದಗ ರೀ ಗದಗ ಹಾಂ ಹಾಂ ಸಂಗಮ್ ಬಜಾರ್ ಐತಲ್ಲ ರೀ ಸರ ಹಾಂ ಹಾಂ ಆಯ್ತು ತೊಗೊರಿ ಸರ್ ಬರ್ತೀವಿ ತೊಗೊರಿ ಹಂಗಂದು ಹ್ಞೂ ಆಯ್ತು ತೊಗೊರಿ ಸರ್ ಹಂಗಂದು ಹ್ಞೂ ರಿ ಹಾಂ ಆಯ್ತು ತೊಗೊರಿ ಸರ್